ಕ್ರೀಡೆಯಲ್ಲಿ ಗೆಲುವು ಎನ್ನುವುದು ಎಷ್ಟು ಮುಖ್ಯವೋ ಸೋಲನ್ನು ಸೋಲನ್ನುವುದು ಸಹ ಅಷ್ಟೇ ಮುಖ್ಯ ನನ್ನ ಪ್ರಕಾರ ಕ್ರೀಡೆಯಲ್ಲಿ ಗೆದ್ದಾಗ ಸಂಭ್ರಮಿಸ್ತೀವಿ ಅದೇ ಸೋತಾಗ ದುಃಖಪಡ್ತೀವಿ ಅಯ್ಯೋ ಸೋತೋದ್ವಿ ಅನ್ನೋ ಥರ ಒಂದು ನೋ ಏನಾಗ್ಬಿಡತ್ತೆ ಅಂದರೆ ಫುಲ್ ಮೈಂಡೆಲ್ಲ ಅಪ್ಸೆಟ್ಟಾಗುತ್ತೆ ಫುಲ್ ಬ್ಲ್ಯಾಂಕಾಗ್ಬಿಡ್ತೀವಿ ನಾವು ಸೋತಿದ್ದ ತಕ್ಷಣ ನಾನು ಹೇಳೋದೇನಂದರೆ ಆ ಥರ ಮಾಡ್ಬಾರ್ದು ಗೆಲುವನ್ನ ಯಾವ ರೀತಿ ನೀವು ಖುಷಿಯಿಂದ ಸ್ವೀಕರಿಸ್ತೀರೋ ಸೋಲನ್ನು ಸಹ ನಾವು ಅದೇ ರೀತಿ ಸ್ವೀಕರಿಸಿದ್ರೆ ನಮಗೆ ಮುಂದಕ್ಕಿನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಬೇಕು ಅನಿಸುತ್ತೆ ನಾವೆಲ್ಲಿ ಸೋತಿರ್ತಿವೋ ಅಲ್ಲೇ ಗೆಲ್ಲಬೇಕು ಅಂತ ಒಂದು ಉತ್ಸಾಹ ಬರುತ್ತೆ ಹುಮ್ಮಸ್ಸು ಬರುತ್ತೆ ಅದಕ್ಕಾಗಿ ಒಂದು ಕ್ರೀಡೆ ಅಂತಾನೇ ಅಲ್ಲ ಏನೇ ಒಂದು ಸಿಚುವೇಶನ್ ಬಂದರೂ ಸಹ ಸೋಲನ್ನ ಗೆಲುವನ್ನ ಒಂದೇ ಥರ ಅಕ್ಸೆಪ್ಟ್ ಮಾಡಬೇಕು ಗೆಲುವನ್ನ ತಗೊಂಡು ಸೋಲನ್ನ ಅಯ್ಯೋ ಅಂತ ಬಿಟ್ಬಿಟ್ರೆ ಅದು ಸರಿ ಬರಲ್ಲ ಯಾಕಂದರೆ ನೀವು ಗೆಲುವೇ ಇದ್ದಾಗ ಸೋಲು ನಿಮಗೇನು ಪಾಠ ಕಲಿಸಲ್ಲ ಸೋಲು ಅನ್ನೋದು ನಮಗೆ ಪಾಠ ಕಲಿಸತ್ತೆ ನಾವು ಮುಂದಕ್ಕೇನು ಮಾಡಬೇಕು ಅಂತ ನಮ್ಮನ್ನು ಪುಶ್ ಮಾಡತ್ತೆ ನಾವು ಸೋತಿದ್ದೀವಿ ಅದೇ ಜಾಗ್ದಲ್ಲಿ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ನೆಕ್ಸ್ಟ್ ಏನಕ್ಕೆ ಅಂದರೆ ಗೆಲ್ಲಬೇಕು ಅಂತ ಆದ ಕಾರಣ ಸೋಲನ್ನ ನಾವು ಆದಷ್ಟು ಚೆನ್ನಾಗೇ ಚೆನ್ನಾಗೇನೆ ಸ್ವೀಕಾರ ಮಾಡಬೇಕು ಸೋಲನ್ನ ನಾವು ಯಾವಾಗ ಒಪ್ಕೊಳ್ತೇವೋ ನಾವು ಹೆಚ್ಚೆಚ್ಚು ಸಾಧನೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಅರ್ಥ ಸೋಲನ್ನ ನಾವ್ಯಾವಾಗ ಅಕ್ಸೆಪ್ಟ್ ಮಾಡ್ಕೊಳಲ್ಲ ನಾವಲ್ಲೇ ಇರ್ತೀವಿ ನನಗೆ ಗೆಲುವು ಮಾತ್ರನೇ ಬೇಕು ಸೋಲು ನಾನು ತೊಗೊಳಕ್ಕೆ ಆಗೋದೇ ಇಲ್ಲ ಅನ್ನೋ ಥರ ಆದರೆ ಒಂದು ಮನುಷ್ಯ ಅನ್ನೋನು ಉದ್ಧಾರ ಆಗೋದಿಲ್ಲ ಅದೇ ಎಲ್ಲರು ಇವಾಗ ಉದಾಹರಣೆಗೆ ಸುಮಾರು ಜನ ಇದ್ದಾರೆ ಸಚಿನ್ ಟೆಂಡೂಲ್ಕರ್ ಇದ್ದಾರೆ ಧೋನಿ ಇದ್ದಾರೆ ವಿರಾಟ್ ಕೊಹ್ಲಿ ಇದ್ದಾರೆ ರೋಹಿತ್ ಶರ್ಮಾ ಇದ್ದಾರೆ ಇವರೆಲ್ಲ ನನಗೆ ಪ್ರತಿ ಮ್ಯಾಚ್ಗೂ ಸೆಂಚುರಿನೇ ಆಗಬೇಕು ಝೀರೋ ನಾನು ತೊಗೊಳೋದೇ ಇಲ್ಲ ಅಂತ ಅನ್ಕೊಂಬಿಟ್ಟಿದಿದ್ರೆ ಇವತ್ತು ಅವರು ಮಹಾನ್ ನಾಯಕರಾಗ್ತಿರ್ಲಿಲ್ಲ ಭಾರತ ತಂಡವನ್ನು ಮುನ್ನಡ್ಸಿದ್ದಾರೆ ವರ್ಲ್ಡ್ ಕಪ್ಸನ್ನ ಗೆದ್ಕೊಟ್ಟಿದ್ದಾರೆ ಆ ಥರ ಎಲ್ಲ ಅವ್ರು ಮಾಡಕ್ಕೇ ಆಗ್ತಾ ಇಲ್ಲ ಅವರು ಸೋಲನ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರು ಈಕ್ವಲಾಗಿ ತಗೊಂಡು ಅದ್ರ್ಮೇಲೆ ಕಠಿಣ ಶ್ರಮವನ್ನು ಅವರು ಹಾಕಿದ್ರು ಆದ ಕಾರಣಾನೇ ಒಂದು ಮ್ಯಾಚಲ್ಲಿ ಇವಾಗ ವಿರಾಟ್ ಕೊಹ್ಲಿ ತೊಗೊಳ್ಳಿ ಡಕ್ ಔಟ್ ಆಗ್ತಾರೆ ಅಂತ ಅವರು ನೆಕ್ಸ್ಟ್ ಮ್ಯಾಚ್ ಆಡೋದನ್ನೇ ಬಿಟ್ಬಿಟ್ಟಿಲ್ಲ ಆ ಥರ ಏನಾದರೂ ಅವರು ಮಾಡಿದ್ದಿದ್ರೆ ಇವತ್ತು ವಿರಾಟ್ ಕೊಹ್ಲಿ ಯಾರು ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ ಧೋನಿ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ ರೋಹಿತ್ ಶರ್ಮಾ ಯಾರು ಅಂತ ನಮಗೆ ಗೊತ್ತಾಗ್ತಾನೇ ಇರಲಿಲ್ಲ ಅವನು ಅವರು ಸೋಲನ್ನ ಈಕ್ವಲಾಗಿ ತೊಗೊಂಡಿದ್ದ ಕಾರಣ ಇವತ್ತು ಜಗತ್ತಿಗೆ ಗೊತ್ತು ಇವರ ಬಗ್ಗೆ ಇವರೆಲ್ಲ ಯಾರು ಅನ್ನೋದನ್ನು ಚಿಕ್ಕ ಮಗುಗೆ ಕೇಳಿದ್ರು ಹೇಳತ್ತೆ ಆದ ಕಾರಣ ಕ್ರೀಡೆಯಲ್ಲಿ ಗೆಲುವು ಎಷ್ಟು ಮುಖ್ಯಾನೋ ಸೋಲು ಸಹ ಅದೇ ರೀತಿ ನಾವು ತೊಗೋಬೇಕು ತೊಗೊಂಡಾಗ್ಲೇ ನಾವು ಮುಂದಕ್ಕೆ ಹೆಚ್ಚು ಹೆಚ್ಚು ನಾವು ಸಾಧನೆ ಮಾಡಕ್ಕೆ ಅದು ನಮ್ಗೆ ಅನುಕೂಲ ಆಗತ್ತೆ ನಾವ್ ಸಾಧನೆ ಮಾಡ್ತೀವಿ ಅಂತ ಅರ್ಥ